ನಮ್ಮ ಕೋಲಾರ ಜನತೆ ಜನರು ನಿರುದ್ಯೋಗಿಗಳು ಆದ ಕಾರಣ ಇದಾರಿಲ್ಲಿ ಕೈಗಾರಿಕಾ ಪ್ರದೇಶಗಳು ಇವೆ ಆದರೆ ನರಸಾಪುರ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಫುಲ್ಲು ಕೈಗಾರಿಕಾ ಪ್ರದೇಶಗಳೇ ಫುಲ್ ಕಂಪೆನಿಗಳೇ ಅದರೊಳಗೆ ಹೋಗಲು ಕೆಲಸ ಮಾಡಲು ಆಗುತ್ತದೆ ಮತ್ತೆ ಅವರೇ ಏನೋ ಒಂಥರ ಬಿಟ್ಟು ಬಿಟ್ಬಿಡ್ತಾರೆ ಕೆಲಸವನ್ನು ಅವರು ಆವಾಗ ನಿರುದ್ಯೋಗಿಗಳಾಗಿ ಇರುತ್ತಾರೆ ಅವರಿಗೆ ಕೆಲಸ ಬೇಕಾದರೆ ಮತ್ತೆ ಹೋಗಿ ಅರ್ಜಿ ಸಲ್ಲಿಸಿ ಅವರು ಒಪ್ಕೊಳ್ಳಲ್ಲ ಅವರು ಆವಾಗ ನಿರುದ್ಯೋಗಿಗಳಾಗಿ ಇಲ್ಲೇ ಎಲ್ಲಾದರೂ ಭಿಕ್ಷೆಯನ್ನು ಎತ್ತಿ ಇಲ್ಲ ಅವರದೇ ಆದ ಓನ್ ಸ್ಥಾಪನೆಯಿಂದ ಮನೆಯಲ್ಲಿ ಕೈಗಾರಿಕೆಗಳನ್ನು ಸ್ಥಾಪಿಸಿ ಸ್ಥಾಪನೆ ಮಾಡಿಕೊಂಡು ತೋಟ ಹಾಕಲು ಎಲ್ಲ ಮಾಡಲು ಕೈಗೊಳ್ಳುತ್ತಾರೆ ಮತ್ತು ಅದರಿಂದಲೂ ಮಳೆಯಿಂದ ಕಾರಣ ಮಳೆ ಬೀಳದೆ ಕಾರಣ ಹಾಳಾಗಬಹುದು ಅವುಗಳಿಂದ ಒಂದೇ ಸಲ ನಿರುದ್ಯೋಗಿಗಳಾಗಿ ಬಾಳುತ್ತಾರೆ ಮತ್ತು ಅವರು ಚಿಕ್ಕ ಪುಟ್ಟ ಅಂಗಡಿಗಳನ್ನು ಹಾಕಿ ಕೆಲಸ ಮಾಡುವಾಗ ಪೊಲೀಸರಿಂದ ತೊಂದರೆಯಾಗಿ ಅವರು ನಿರುದ್ಯೋಗಿಗಳನ್ನಾಗಿ ಬಾಳುತ್ತಾರೆ ಮತ್ತೆ ನಮ್ಮ ಕೃಷಿ ಟೊಮಾಟವನ್ನು ಮಾರ್ಕೆಟಿದೆ ಅದರಿಂದ ನಮ್ಮ ಕೋಲಾರ ಜನತೆಯಲ್ಲಿ ಹೆಮ್ಮೆ ಆಗಬಹುದು ಸರ್ಕಾರಿ ನೌಕರಿಗಳು ಸಿಗುತ್ತಿಲ್ಲ ಆದರೂ ಜಾಸ್ತಿ ಜನ ಇದ್ದಾರೆ ಕೋಲಾರ ಜಿಲ್ಲೆಯಲ್ಲಿ ಅದು ನಮ್ಮ ಒಳ್ಳೆಯ ಏಕೈಕ ಪ್ರಾಮುಲ್ ಪ್ರಾಮುಖ್ಯತೆಯನ್ನು ಹೊಂದಿದೆ ಆದ್ದರಿಂದ ಎಲ್ಲರೂ ಕೆಲ್ಸ ಸಿಕ್ಕಿದೆ ಅಂತಲ್ಲೆಲ್ಲರೂ ನಿರುದ್ಯೋಗಿಗಳಾಗಿ ಬಾಳುತ್ತಿದ್ದಾರೆ ಮತ್ತೆ ನಮ್ಮ ಕೆ ಜಿ ಎಪ್ ಗೋಲ್ಡ್ ಫೀಲ್ಡ್ ಕೋಲಾರ ಕೆ ಜಿ ಎಪ್ ಗೋಲ್ಡ್ ಫೀಲ್ಡ್ನಲ್ಲಿ ಫಸ್ಟ್ ಮೊದಲು ಸಿಗುತ್ತಿತ್ತು ಚಿನ್ನ ಆದರೆ ಏನೋ ಸ್ವಲ್ಪ ಗಲಾಟೆ ಗಲಾಟೆ ಗಿಲಾಟೆ ಆಗಿ ಗಲಭೆ ಆಗಿ ಅದನ್ನು ನಿಂತು ಹೋಗಿದೆ ಅದು ಈ ವಾಗ ಮುಂತೆರೆಯುವ ಸಾಧ್ಯತೆಗಳಿದೆ ನೋಡೋಣ ಏನು ಮಾಡ್ತಾರೋ ಗೊತ್ತಿಲ್ಲ ಆದರೆ ತೆಗಿಬಹುದು ಅದರಲ್ಲಿ ತೆಗೆದರೆ ನಮ್ಮ ಜನರಿಗೆ ಕೆಲಸವನ್ನು ಸಿಗುತ್ತದೆ ಅವರು ಅದರಲ್ಲಿ ನಿರುದ್ಯೋಗಿಗಳನ್ನಾಗಿ ಬಾಳುವುದಿಲ್ಲ ಅವರದೇ ಆದ ಓನ್ ಬಿಸ್ನೆಸ್ಸನ್ನು ಸ್ಥಾಪನೆ ಮಾಡಿ ಎಲ್ಲ ಕೈಗೊಳ್ಳಬಹುದು ಉದ್ಯಮಾರ್ತಿಕಾರ್ತಿಗಳು ಅವರೂ ಜಾಸ್ತಿ ಜನ ಇದ್ದಾರೆ ಗೌರ್ನ್ಮೆಂಟ್ ಕೆಲ್ಸದವರು ಅವರಿಂದಲೂ ಏನೂ ಉಪಯೋಗವಾಗುವುದಿಲ್ಲ ಕೋಲಾರಿಗೆ ಆ ಕೋಲಾರ ನೋಡಿದರೆ ಆ ಥರಾನೇ ಇದೆ ಇಂಪ್ರೂಮೆಂಟ್ ಅದು ಡಿಸ್ಟ್ರಿಕ್ ಬೇರೆ ಅಂತೆ ಇಂಪ್ರೂಮೆಂಟೇ ಆಗ್ತಾ ಇಲ್ಲ ಕೋಲಾರ ಆದ್ದರಿಂದ ಭಾರಿ ತೊಂದರೆ ಆಗ್ತಿದೆ ಎಲ್ಲೆಂದರಲ್ಲಿ ನಿರುದ್ಯೋಗಿಗಳೇ ಕಾಣಿಸುತ್ತಾರೆ ಅವರನ್ನು ನೋಡಿದರೆ ನಿರುದ್ಯೋಗಗಳಿಗಳೇ ಅನ್ನಬಾರದು ಆ ಥರ ಇರುತ್ತಾರೆ ನಿರುದ್ಯೋಗಿಗಳು ಏನು ಮಾಡೋದು ಅಂಥವರನ್ನ ಇಟ್ಕೊಂಡು ಆದ್ದರಿಂದ ನಮ್ಮ ಕೋಲಾರ ಜಿಲ್ಲೆ ಉದ್ಯೋಗಾವಕಾಶಗಳು ಮತ್ತು ಜೀವನ ಪ ಮುಕ್ಷ್ ಮುಖ್ಯ ಯಾವುವು ಅವು ಯಾವುವೂ ಇಲ್ಲ ಕೈಗಾರಿಕೆ ಪ್ರದೇಶಗಳಿವೆ ಉದ್ಯೋಗಾವಕಾಶ ಅಂತೂ ಇಲ್ವೇ ಇಲ್ಲ ಎಲ್ಲ ಆ ಥರನೇ ಈ ಥರನೇ ಇರ್ತಾರೆ ಏನು ಮಾಡೋದು ಬಳಲುತ್ತಾ ಇರ್ತಾರೆ ಉದ್ಯೋಗ ಉದ್ಯೋಗ ಸಿಗುತ್ತೆ ಉದ್ಯೋಗ ಸಿಗುತ್ತೆ ಅಂತ ಟ್ರೈ ಮಾಡ್ತಾನೇ ಇರ್ತಾರೆ ಎಷ್ಟಂತ ಟ್ರೈ ಮಾಡ್ತಾರೆ ಅವ್ರುನೂ ಬಿಟ್ಟುಬಿಡ್ತಾರೆ ಎಲ್ಲ ಮತ್ತೆ ಏನೋ ಒಂದು ಚಿಕ್ಕ ಪುಟ್ಟ ಗಾರೆ ಕೆಲಸ ಅದು ಇದು ಮಾಡಿಕೊಂಡು ಬಿಟ್ಟು ಬಿಡ್ಬೇಕು ಅಷ್ಟೆ ಮತ್ತೆ ಏನು ಮಾಡಕ್ಕೂ ಆಗಲ್ಲ ಅದರಿಂದ ಅವರದೇ ಆದ ಉದ್ಯೋಗಾವಕಾಶಗಳು ಏನಾದರೂ ಒಂದು ಊಟದ ಅಂಗಡಿ ಅದು ಇದು ಎಲ್ಲ ಹಾಕೊಂಡು ಅವರದೇ ಆದ ಜೀವನವನ್ನು ಸಾಗಿಸ್ತಾ ನಡೆಸುತ್ತಾ ಇರ್ತಾರೆ ಪಾಪ ಅವರೂ ಬಾಳಬೇಕು ಅಲ್ವಾ ಬಾಳೋದ್ರಿಂದ ಏನೋ ಒಂದು ಪುಟ್ಟ ಯೋಜನೆಯನ್ನು ಮಾಡಿಕೊಂಡು ಅವರದೇ ಆದ ಓನ್ನಲ್ಲಿ ಮಾಡುತ್ತಾ ಇರ್ತಾರೆ